ಕೆಲವರು ರಾಜಕೀಯ ಉದ್ವಿಗ್ನತೆಯನ್ನು ಸೃಷ್ಟಿಸಲು ಧರ್ಮದ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ ಅದು ಖಂಡಿತವಾಗಲೂ ನಿಜ ಧರ್ಮದ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಸುಮಾರು ರಾಜಕೀಯದವರು ಧರ್ಮದ ಹೆಸರಿನಲ್ಲಿ ಧರ್ಮದ ಜಗಳವನ್ನು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇದು ಒಳ್ಳೆಯದಲ್ಲ ಇದರಲ್ಲಿ ಯಾವುದೇ ರೀತಿ ಒಂದು ದೇಶದ ಅಭಿವೃದ್ಧಿ ಆಗಲಿ ಒಂದು ವ್ಯವಹಾರದ ಅಭಿವೃದ್ಧಿ ಆಗಲಿ ಆಗೋದಿಲ್ಲ ಯಾಕಂದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥ ವಿಚಾರ ಧರ್ಮ ಅನ್ನೋದು ಅವರ ಮನೆಯಲ್ಲಿ ಇರಬೇಕು ಅವರ ಆಚರಣೆಯಲ್ಲಿ ಏನಿದೆಯೋ ಅಷ್ಟರಲ್ಲಿ ಇರ್ಬೇಕು ಹೊರ್ತು ಈ ದೇಶದ ಅಭಿವೃದ್ಧಿಗೆ ಒಂದು ದೇಶದ ಬೆಳವಣಿಗೆಗೆ ಯಾವುದೇ ರೀತಿ ಧರ್ಮ ತರ್ಬಾರ್ದು ಆದರೆ ರಾಜಕೀಯದವರು ಈ ಧರ್ಮದ ಆಧಾರದ ಮೇಲೆ ತಮ್ಮ ರಾಜಕೀಯ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಪ್ರತಿಯೊಬ್ಬರೂ ಅಷ್ಟೇ ಪ್ರತಿಯೊಂದು ರಾಜಕೀಯ ಪಕ್ಷದವರು ಕೂಡ ಧರ್ಮದ ಮೇಲೆ ಡಿಪೆಂಡ್ ಆಗಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಧರ್ಮದ ಹೆಸರಿನಲ್ಲಿ ಕೆಲವೊಂದು ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಬೇರೆ ಬೇರೆ ಧರ್ಮ ಆದರೆ ಅಂತ ಧರ್ಮದವರಿಗೆ ಜಗಳನ ಹಚ್ಚೋದು ಜಗಳ ಮಾಡೋದು ಅವರ ನಿಂದನೆ ಮಾಡುವಂಥ ಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ಸುಮಾರು ರೀತಿಯಾಗಿ ಒಂದು ಕೋಲಾಹಲ ಉತ್ಪಾದನೆಯಾಗಿ ಅದರಿಂದ ಅನೇಕ ಜಗಳಗಳು ಧರ್ಮ ಧರ್ಮದ ಜೊತೆಗೆ ಒಂದು ಒಂದು ಬಾಂಧವ್ಯ ಕೆಡುವಂತಹ ಪರಿಸ್ಥಿತಿಗೆ ಬರ್ತಾರೆ ಆದ್ದರಿಂದ ನನ್ನ ಅಭಿಪ್ರಾಯ ಪ್ರಕಾರ ಅಂದರೆ ಯಾವುದೇ ರೀತಿಯಾಗಿ ಧರ್ಮ ಅನ್ನೋದರಿಂದ ರಾಜ್ಕೀದವರು ಲಾಭ ಮಾಡ್ಕೊಳ್ದೆ ಇದ್ದು ದೇಶ ಅಭಿವೃದ್ಧಿ ಮಾಡಿದರೆ ಅದು ಉತ್ತಮವಾಗಿರುತ್ತದೆ ಅಂತ ಅನಿಸುತ್ತೆ